ಕಳೆದ ವರ್ಷ ನಾವು ಕರೋನಾ ಅಂತ ಎದುರಿಸಿದ್ವಿ ಪ್ರಪಂಚದಾದ್ಯಂತ ಬಂದಿತ್ತು ಈ ಸರಿ ನಮ್ಮ ಸ್ಥಳದಲ್ಲಿ ತುಂಬನೇ ಜೋರಾಗಿ ಕರೋನಾ ಅಂತಾ ಹರಡ್ಕೊಂಡು ಬಿಡ್ತು ನನ್ನ ಬಿಸ್ನೆಸ್ ಎಲ್ಲ ತುಂಬ ಲಾಸ್ ಆಗಿಬಿಡ್ತು ಆ ಜನಗಳೆಲ್ಲ ಬರ್ತಾನೆಯಿರಲಿಲ್ಲ ರೋಡ್ನಾಗೆ ಬರ್ತಾಯಿರಲಿಲ್ಲ ಸೊ ವ್ಯಾಪಾರ ಮಾಡ್ಲಿಕ್ಕಾಗ್ದೆಲೆ ತುಂಬ ನಷ್ಟನ ಅನುಭವಿಸಿದ್ವಿ ಬಾಡಿಗೆ ಕಟ್ಟಿದ್ವಿ ಅಮೇಲೆ ಕೆಲಸ್ಗಾರರಿಗೆ ಸಂಬಳಗಳನ್ನು ಕೊಟ್ಟು ಕರೆಂಟ್ ಬಿಲ್ ಕೊಟ್ಟು ಆಮೇಲೆ ಮಿಷಿನ್ಗಳನ್ನ ಸಾಲ ತಂದಿದ್ದು ಬ್ಯಾಂಕಿನ ಇ ಎಂ ಇ ಕಟ್ಟಿದ್ವಿ ಸೊ ತುಂಬನೇ ನಷ್ಟ ಅನುಭವಿಸಿ ನಮಗೆ ಮನೆಯಲಿ ಅನ್ನಕ್ಕೂ ಅಡುಗೆಗೂ ತರಕಾರಿ ತರ್ಲಿಕ್ಕೂ ದುಡ್ಡಿಲ್ಲದ ಶೋಷಣೀಯ ಸ್ಥಿತಿಯಲ್ಲಿ ತಲುಪಿದ್ವಿ ಆಗ ನಮ್ಮ ಅಂಕಲ್ ಅವರು ನನಗೆ ತುಂಬ ಸಹಾಯ ಮಾಡಿದರು ಹಾಗೆ ಕರೋನಾದಿಂದ ನಮ್ಮ ಕಜಿನ್ ಬ್ರದರ್ ಒಬ್ಬ ತೀರ್ಕೊಂಡ ಅದು ಅವನಿಗೆ ಹೊಸ್ದಾಗಿ ಮದುವೆ ಆಗಿತ್ತು ಸಣ್ಣ ಪಾಪು ಇತ್ತು ಅದು ಅವರು ತಂದೆ ತೀರಿಕೊಂಡಿದ್ದು ಆ ಪಾಪುಗೆ ತುಂಬ ನಷ್ಟವನ್ನು ಅನುಭವಿಸಿತು ಪಾಪ ಹೆಂಡ್ತಿಯೂ ವಿಧವೆ ಆಗಿಬಿಟ್ಲು ಸೊ ಮುಂದೇನು ಮಾಡಬೇಕು ಅಂಥ ಶೋಚನೀಯ ಸ್ಥಳದಲ್ಲಿ ಅವರು ಇದ್ದರು ಆವಾಗ ಸೊ ಕರೋನಾ ಅನ್ನೋದು ಬಂದ್ಬಿಟ್ಟು ತುಂಬ ನಮಗೆ ಮರೆಯಲಾಗದ ಸಂಗತಿಯನ್ನು ಕೊಟ್ಟಿದೆ ಈಗ ಜನಗಳ ಮರಣಗಳು ತುಂಬ ಆದವು ಆಮೇಲೆ ಜನಗಳಿಗೆ ಲಾಸ್ ಆದವು ದುಡ್ಡಿರ್ಲಿಲ್ಲ ಕಳ್ಳತನಗಳು ಜಾಸ್ತಿ ಯಾಕೆ ಆದವು ಏಕೆಂದ್ರೆ ದುಡ್ಡಿಲ್ಲ ಅಂದಾಗ ಜನಗಳು ಕಳ್ಳತನಕ್ಕೆ ಮೊರೆ ಹೋಗ್ತಾರೆ ಇಲ್ಲಿ ನಮಗೆ ಊಟಕ್ಕೆ ಅನ್ನಕ್ಕೆ ಗತಿ ಇರಲಿಲ್ಲ ಆವಾಗ ನಮ್ಮ ಅಂಕಲವರು ನನಗೆ ದುಡ್ಡು ಕೊಡಲಿಲ್ಲ ಅಂದಿದ್ದರೆ ತುಂಬ ಕಷ್ಟಾ ಆಗ್ತಿತ್ತು ಹೋದ್ವರ್ಷ ಕರೋನಾ ಎದುರಿಸಿದ್ದೆವು ನಾವು ಲೈಫ್ ಲಾಂಗ್ ಮರೆಯೋಕ್ಕೆ ಆಗಲ್ಲ ಆದ್ದರಿಂದ ಈ ಘಟನೆ ನನಗೆ ಮರೆಯಲಾಗದ ಸಂದರ್ಭ ಅಂತ ಹೇಳಿದರೆ ಇದು ಆಗಲಾರದು ಇದೊಂದು ಲೈಫ್ನಲ್ಲಿ ನನಗೆ ತುಂಬ ಅನುಭವ ಕೊಟ್ಟಿದೆ ಹೇಗೆ ನಾವು ದುಡ್ಡನ್ನ ಕಡಿಮೆ ಖರ್ಚು ಮಾಡಬೇಕು ಯಾವ ರೀತಿ ದುಡ್ಡು ಎತ್ತಿಡಬೇಕು ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೊಬೇಕು ಧೂಳು ಡಸ್ಟು ನಾಲ್ಕು ಜನ ಇದ್ದಾಗ ಮಾಸ್ಕ್ ಹಾಕೊಳ್ಳೋದು ಕಲಿಬೇಕು ದೂರ ದೂರ ಇರಬೇಕು ಹತ್ತಿರ ಇರಬಾರ್ದು ಅಂತ ಈ ಅನುಭವ ನನಗೆ ತುಂಬ ಚೆನ್ನಾಗಿ ಕೊಡ್ತು ತುಂಬ ಈ ಘಟನೆಯನ್ನು ಮರೆಯೋಕ್ಕೆ ಆಗಲ್ಲ ಹೋದ ವರ್ಷ ಅನುಭವಿಸಿದಂತಹ ಕರೋನಾದ ಘಟನೆ ನನಗೆ ಮರೆಯೋಕ್ಕೆ ಆಗಲ್ಲ ಅದು ತುಂಬ ಪಾಠ ಕಲಿಸಿದೆ ಅಂತ ಹೇಳುತ್ತಾ ನಮಸ್ಕಾರಗಳು